ನಮ್ಮ ಭಾರತದಾಗ ನೋಡೋ ಜಾಗ ಭಾಳ ಅಂದ್ರೆ ಭಾಳ ಅವ ಅಂದ್ರೆ ಹಿಂಗ ಹಳ್ಳಿ ಹಿಂಗೆ ಲೈಕ್ ಕೈಂಡ್ ಆಫ್ ಜಮ್ಮು ಕಾಶ್ಮೀರ ಮನಾಲಿ ತಾಜ್ಮಹಲ್ ಆಗ್ರಾ ಡೆಲ್ಲಿ ಲಾಲ್ ಕಿಲಾ ಲಾಲ್ ಕಿಲಾ ಅಂದರ್ ಹಿಂಗ್ ಭಾಳ್ ಕೈಂಡ್ ಆಫ್ ಭಾಳ್ ಅವ ಅಂದ್ರೆ ನೋಡವ್ ಅಮೃತಸರ್ ವೈಷ್ಣವಿ ಟೆಂಪಲ್ ಹಿಂಗ್ ನೋಡೋ ಅಂಥವು ಜಾಗ ಭಾರತದಾಗ ಭಾಳ ಅಂದ್ರೆ ಭಾಳ ಅವ ಅಂದ್ರೆ ಹಿಸ್ಟೋರಿಕಲ್ ಪ್ಲೇಸ್ ಭಿ ಭಾಳ ಅವ ಸ್ವಲ್ಪ ಅಂದ್ರೆ ಹಿಂಗ್ ಕರ್ನಾಟಕದಾಗ ಬಂದ್ರೆ ಹಿಂಗೆ ಹಿಂಗೆ ಕರ್ನಾಟಕ ಅದು ಮತ್ತು ಗುಲ್ಬರ್ಗದಾಗ ಬಂದರೆ ಶರಣ ಬಸವೇಶ್ವರ ಟೆಂಪಲ್ಲ ಬುದ್ಧ ವಿಹಾರ ಜ್ಯೋತಿರ್ಲಿಂಗ ಮತ್ತು ಸೈನ್ಸ್ ಸೆಂಟರ್ ಅವ ಪಬ್ಲಿಕ್ ಗಾರ್ಡನ್ಸ್ಗಳವ ಮತ್ತು ಹೀಗೆ ಕಿಲಾ ಅವ ಕಿಲಾ ಅವ ಹಿಂಗೆ ಭಾಳ ಅಂದ್ರೆ ಭಾಳ ಅವ ನಮ್ಮ ಭಾರತದಿಂದ ನಮ್ಮ ಗುಲ್ಬರ್ಗದಾಗಂತೂ ಸ್ವಲ್ಪ ಅವ ಅಂದ್ರೆ ಹಿಂಗೆ ಕರ್ನಾಟಕದಾಗ ಮತ್ತು ಹಂಗೆ ಬೆಂಗ್ಳೂರ್ದಾಗ ಹೋದ್ರ ಅಪ್ಪು ಸರ್ದು ಅವರು ಇವು ಈ ಅಪ್ಪು ಸರ್ದು ಇದು ಅದ ಸಮಾಧಿ ಅದ ಪುನೀತ್ ರಾಜ್ಕುಮಾರ್ ಅವ್ರ್ದು ಮತ್ತು ಹಂಗೇ ಮೈಸೂರ್ದಾಗ ಅರಮನೆ ಅದ ಮತ್ತು ಚಾಮುಂಡಿ ಬೆಟ್ಟ ಅದ ಮತ್ತು ಹಂಗೇ ಹ್ಞೂ ಮತ್ತು ಹಂಗೆ ಈ ಕಡೆ ತಮಿಳ್ನಾಡಗ್ ಹೋದ್ರೆ ಆದಿಯೋಗಿ ಸ್ಟ್ಯಾಚ್ಯು ಅದ ಆ ಓಟಿದಾಗ ಪ್ಲೇಸ್ಗಳಂತೂ ನೋಡವ್ ಒಂದೊಂದು ಭಾರೀ ಅಂದ್ರೆ ಭಾರೀ ಅವ ಒಂದೊಂದು ಓಟಿದಾಗ್ ಪ್ಲೇಸ್ಗಳು ಮತ್ತು ಮಡಿಕೇರಿ ಈ ಕಡೆ ಮಡಿಕೇರಿದಾಗಂತೂ ಕೇಳ್ಲೇ ಬ್ಯಾಡ ನೀವು ವೀವ್ ನೋಡದ್ರೆ ಪೂರಾ ಫಿದಾ ಆಗ್ತಿರ್ ನೀವು ಮತ್ತು ಹಂಗೇ ಮತ್ತು ಹಂಗೆ ರಾಮ ಮಂದಿರ ರೀಸೆಂಟ್ಲಿ ಚಾಲು ಆಗ್ಯದ ಈಗ ರಾಮ ಮಂದಿರ ಅದು ಅದು ಒಂದು ಪೂರಾ ಒಂದು ಕೈಂಡ್ ಆಫ್ ಶ್ರೀರಾಮ ಅವ್ರದ್ದು ಇದು ಸ್ಟ್ಯಾಚ್ಯು ಆದ ಪ್ಲೇ ಅವ ಆದಿಯೋ ಇದು ಬೆಂಗ್ಳೂರ್ದಾಗ ಮತ್ತು ಇನ್ನೊಂದು ಅಯೋಧ್ಯೆ ಅದ ಇದು ಆದಿಯೋಗಿ ಅದ ಕಬ್ಬನ್ ಪಾರ್ಕ್ ಅದ ಅವು ಇವು ಪಾರ್ಕುಗಳವ ಝೂ ಅವ ವಂಡರ್ಲಾಗಳವ ಎಲ್ಲ ಸ್ವಲ್ಪ ನೋಡೋ ಅಂಥ ಪ್ಲೇಸ್ಗಳು ಭಾಳ ಅವ ನಮ್ಮ ಇಡೀ ಭಾರತದಾಗೆ ಅಂದರೆ ಕೈಂಡ್ ಆಫ್ ಥಿಂಗ್ಸ್ ಅಂದತ್ ಹೇಳ್ಬೋದು ಹಿಂಗೆ ಅಂದರೆ ಹಿಂಗ ಆಗ್ರಾ ಅಂತು ಫೇ ತಾಜ್ಮಹಲ್ ಅಂತೂ ಫುಲ್ ಫೇಮಸ್ಸೇ ಅದ ಎಲ್ಲದ್ರ ಮತ್ತು ಈ ಕಡೆ ನೋಡದ್ರೆ ಶಬರಿಮಲೈ ಟೆಂಪಲ್ ಅಂತ ಮತ್ತು ಹಾಗೇ ಕೇರಳದಾಗ ಬರ್ತೆ ಶಬರಿಮಲೈ ಟೆಂಪಲ ಮತ್ತು ಕೊಚ್ಚಿದಾಗ ಅವೆಲ್ಲ ಟೆಂಪಲ್ಗಳವ ಟೆಂಪಲ್ಗಳು ಭಾಳ ಅವ ಹಿಂಗೆ ಕಿಲಾಗಳವ ಅಂದ್ರೆ ಕೈಂಡ್ ಆಫ್ ಕಿಲಾಗಳು ಅಂದರೆ ಹಿಂಗ್ ರಾಜ ರಾಜ ಮಹಾರಾಜ ಇದ್ದಿದ್ ಅರ್ಮನೀಗುಳಂತ ಹೇಳ್ತಾರ್ ಕಿಲಾಗುಳಂತಂದ್ರೆ ನನ್ನ ಪ್ರಕಾರ ಮತ್ತು ಹಾಗೇ ರಾಜ ಮಹಾರಾಜಾಗಳು ಇದ್ದಿದ್ ಅರಮನೆ ಇವು ಕಿಲಾ ಅಂದರೆ ನಮ್ಮ ಹತ್ರ ಹಂಗೇ ಮತ್ತು ನೀವು ನೋಡಬೇಕಿದ್ರೆ ಜ್ ದುನ್ಯಾದಿದೆ ಜಾಗಗಳ್ ನೋಡೋದು ಮೈಸೂರಲ್ಲಿ ಅರಮನೆ ಮತ್ತು ಬೆಂಗಳೂರಲ್ಲಿ ಆದಿಯೋಗಿ ಟೆಂಪಲ್ಲೂ ಇದು ಹಂಪಿಯಲ್ಲಿ ಕಲ್ಲಿಂದು ಮೂರ್ತಿಗಳಿವೆ ಮತ್ತು ಹಾಗೇ ಮುರುಡೇಶ್ವರದಲ್ಲಿ ಸ್ಟ್ಯಾಚ್ಯು ಇದೆ ಈಶ್ವರ ಶಿವಂದು ಸ್ಟ್ಯಾಚ್ಯು ಇದೆ ಬೀಚ್ ಇವೆ ಮತ್ತು ಗೂ ಅದು ಗೋವಾಕ್ಕೆ ಇದು ಗು ಮಹಾರಾಷ್ಟ್ರಕ್ ಹೋದ್ರೆ ಅಲ್ಲಿ ಲನಲ್ವಾ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ವೀವ್ ನೋಡಿದರೆ ಫುಲ್ಲು ಫುಲ್ಲು ಎಕ್ಸೈಟ್ಮೆಂಟ್ ಆಗುತ್ತೆ ಮತ್ತೆ ಒಂದು ಇನ್ನೊಂದು ಮಹಾರಾಷ್ಟ್ರದಲ್ಲಿ ಎಷ್ಟೋ ಒಂದು ಫೀಟ್ ಮೇಲುಗಡೆ ಏರಿದ್ರೆ ಅಲ್ಲೊಂದು ಹನುಮಾನ್ ಟೆಂಪಲ್ ಇದೆ ಫುಲ್ ಅಡ್ವೆಂಚರ್ ಥರ ಇದೆ ಅದೊಂದು ಟೈಪ್ ಆಫು ಅದ್ರ ಶಿಸ್ತೆಲ್ಲ ನೋಡಬೇಕು ಈ ಥರ ನನಗೂ ಒಂದು ಆಸೆ ಇದೆ ಅವೆಲ್ಲ ನೋಡೋದು ಗೈಡ್ ಮಾಡೋದು ಆಗ ಥರ ಎಲ್ಲ ಮತ್ತು ತ್ರ್ಯಯಂಬಕೇಶ್ವರ್ ಟೆಂಪಲ್ ಒಂತೊಂತ್ ಇ ಒಂದಿದೆ ಮಹಾರಾಷ್ಟ್ರದಲ್ಲಿ ಮತ್ತು ಕೇದಾರ್ನಾಥ್ ಇದೆ ನೋಡುವಂಥ ಸ್ಥಳ ಒಳ್ಳೆಯ ಬ್ಯೂಟಿಫುಲ್ ಮತ್ತು ಕೇದಾರ್ನಾಥ್ ಟೆಂಪಲ್ಲೂ ಮತ್ತು ಹಂಗೇ ಇದು ಕೇದಾರ್ನಾಥ ಟೆಂಪಲ್ ಮತ್ತು ಹರಿದ್ವಾರ್ ಹರಿದ್ವಾರ್ ಅಂದರೆ ಅದೊಂದು ನದಿ ಇದೆ ಅಲ್ಲೊಂದು ಎಲ್ಲ ನೋಡುವಂಥ ಜಾಗ ಭಾಳ ಇದೆ ನಮ್ಮ ಇಂಡ್ಯಾದಲ್ಲಿ ಇಡೀ ಇಂಡ್ಯಾದಲ್ಲೇ ನೋಡುವಂಥ ಜಾಗ ಭಾಳ ಇದೆ ಅಷ್ಟೇ ಸ್ವಲ್ಪ ಹಿಸ್ಟೊರಿಕಲ್ ಪ್ಲೇಸಸ್ಸೂ ಮತ್ತು ಟೆಂಪಲ್ಸು ಇವು ಎಲ್ಲ ಭಾಳ ಅಂದ್ರೆ ಭಾಳ ಇದೆ ಅದಕ್ಕೆ ಸ್ವಲ್ಪ ನೋಡ್ಬೇಕು ಎಲ್ಲ ಎಲ್ಲ ನೋಡಿದರೆ ನಮಗೂ ಸ್ವಲ್ಪ ನಾಲೆಜ್ ಬರುತ್ತೆ ಅದ್ರ ಬಗ್ಗೆ ಇದೇ ಥರ ಎಲ್ಲ ನೋಡಿ ಮಾಡಿ ನನಗೂ ಒಂದು ನೋಡೋದಂದರೆ ಭಾಳ ನನಗೂ ಊರೂರು ಸುತ್ತಾಡೋದಂದರೆ ಭಾಳ ಆಸೆ ಇದೆ ನನಗೂ ಅದೇ ಥರ ಎಲ್ಲ ಊರೆಲ್ಲ ಸುತ್ತಾಡ್ಬೇಕು ಸ್ವಲ್ಪ ಈ ಥರ ಹೀಗೇ ಹಾಗೇ ಅಂತ ಸ್ವಲ್ಪ ನಾಲೆಜ್ ಬರಬೇಕು ಎಲ್ಲ ಅಂದರೆ ಮುಂದುಗಡೆ ಎಲ್ಲ ಬೇಕಾಗುತ್ತೆ ಅದು ಸ್ವಲ್ಪ ನಮಗೆ ಇದೇ ಥರ ಎಲ್ಲ ಭಾರತವನ್ನೇ ಸುತ್ತಬೇಕು ಅಂತ ನನಗೂ ಒಂದು ಆಸೆ ಇದೆ ಬಾರ್ಡ್ರ್ ಹತ್ರ ನೋಡಬೇಕು ಹಿಂಗೇ ವಿಶ್ವೇಶ್ವರಯ್ಯ ಕಟ್ಟಿದ ಬ್ರಿಜ್ ಇದೆ ಎಲ್ಲ ಈ ಥರ ನಮ್ಮ ಹಲವಾರು ವ್ಯಕ್ತಿಗಳಿದ್ದಾರೆ ನಮ್ಮ ಹತ್ರ ಅವ್ರ ಸ್ಟ್ಯಾಚ್ಯು ಇದೆ ಮತ್ತು ನಮ್ಮ ಗುಲ್ಬರ್ಗಾದಲ್ಲಿ ಯುನಿವರ್ಸಿಟಿ ಇದೆ ಎಲ್ಲ ಇದೆ ಇಲ್ಲಿ ನೋಡುವಂಥ ಜಾಗ ತುಂಬ ಸುಮಾರಿದೆ ನಮಗೆ ಅದೇ ಈಗಿನ ಭಾರತದಲ್ಲಿ ಎಲ್ಲ ನೋಡಬೇಕಂತ ಭಾರತದಲ್ಲಿ ಭಾರತ ರಾಜ್ರಲ್ಲಿ ನೋಡಬೇಕಾದ ಸ್ಥಳ ತುಂಬ ಇದೆ ಅದೇ ನೋಡಬೇಕು ಒಂದು ಸಲ ಹೊರಗಿನ ದೇಶದಿಂದ ಬಂದ್ರೆ ನೀವು ಬನ್ನಿ ವಿಸಿಟ್ ಮಾಡಿರಿ ಎಲ್ಲರೂ ವಿದೇಶದಿಂದ ಬಂದರೆ ವಿಸಿಟ್ ಮಾಡಿ ಭಾರತದ ಸಂಸ್ಕಾರವನ್ನು ಫೀಡ್ಬ್ಯಾಕ್ ಮಾಡಿರಿ ಎಲ್ಲ ಮಾಡಿರಿ ಅಂತ ನಾನು ಹೇಳ್ತಾ ಇದೀನಿ